ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾದ್ರೆ ಅಂದರೆ ಜ್ವರ ಬಂದರೆ ಹಾಲು ಅನ್ನ ಮತ್ತು ಟ್ಯಾಬ್ಲೆಟ್ಸು ನೆಕ್ಸ್ಟು ಜಾಸ್ತಿ ಜ್ವರ ಇದೆ ನಿಂತಿಲ್ಲ ಅಂದರೆ ಅವಾಗ ಗಂಜಿ ಮಾಡಿಕೊಡ್ತಾರೆ ಗಂಜಿ ಅಷ್ಟೇ ಏನೂ ಇಲ್ಲ ನೆಕ್ಸ್ಟು ಯಾರಿಗಾದರೂ ಬೇಧಿ ಆ ಥರ ಆದರೆ ಅನ್ನ ಮೊಸರು ಬೇರೆ ಏನು ಖಾರದ ಐಟಮ್ಸ್ ಏನೂ ತಿನ್ನೋಲ್ಲ ಜಸ್ಟ್ ಅನ್ನ ಮೊಸರು ಮತ್ತು ಮಜ್ಜಿಗೆ ಕುಡಿದ್ರೆ ಬೇಗ ವಾಸಿ ಆಗುತ್ತೆ ಅದಕ್ಕೋಸ್ಕರ ಅದು ನೆಗಡಿ ಆದರೆ ಕಷಾಯ ಮಾಡಿಕೊಡ್ತಾರೆ ಮತ್ತು ಹಾಲಿಗೆ ಅರಿಶ್ನ ಹಾಕ್ತಾರೆ ಇದು ತುಂಬ ಎಫ್ಫೆಕ್ಟಿವ್ ಆಗಿರುತ್ತೆ ಹಾಲಿಗೆ ಅರಿಶ್ನ ಹಾಕಿ ಕುಡಿದ್ರೆ ಆಮೇಲೆ ಕೆಮ್ಮು ಆದರೆ ಈರುಳ್ಳಿಗೆ ಅರಿಶಿನ ಹಾಕಿ ಸುಟ್ಟು ಕೊಡ್ತಾರೆ ಅದು ತುಂಬ ಯೂಸ್ ಇದೆ ಕಫ ಏನಾದರೂ ಜಾಸ್ತಿ ಇದ್ದರೆ ಇಲ್ಲಿ ಹೃದಯದ ಎದೆ ಹತ್ರ ತುಂಬ ನೋವಾಗ್ತಿದ್ದರೆ ಕೆಮ್ಮಿ ಕೆಮ್ಮಿ ಅವಾಗ ಅದನ್ನು ತಿಂದರೆ ಒಂದು ಬೆಳಗ್ಗೆ ಎದ್ದಿದ್ದ ತಕ್ಷಣ ಅದು ತಿಂದರೆ ಒಂದೆರಡು ದಿವಸ ಆ ಥರ ತಿಂದರೆ ಸಾಕು ಬೇಗ ವಾಸಿ ಆಗುತ್ತೆ ಈ ಥರ ಕೊಡ್ತಾರೆ ನೆಕ್ಸ್ಟು ನಾನು ಯಾವುದು ತಯಾರು ಮಾಡ್ತೀನಿ ಅಂದರೆ ನನಗೆ ಜಾಸ್ತಿ ಮಾಡೋಕೆ ಬರೋಲ್ಲ ಅಕ್ಯುರೇಟ್ ಆಗಿ ಅನ್ನ ಮಾಡ್ತೀನಿ ಚಿತ್ರಾನ್ನ ತಿಂಡಿಗಳನ್ನು ಮಾಡ್ತೀನಿ ಚಪಾತಿ ಮಾಡೋದು ಆಗಿರಲಿ ಮತ್ತು ಈಗಿನ ಕಾಲದ ಫಾಸ್ಟ್ ಫುಡ್ಸು ಮ್ಯಾಗಿ ಅಂತೆ ಜಾಸ್ತಿ ಫ್ರೆಂಚ್ ಫ್ರೈಸು ಆ ಥರದ್ ಮಾಡ್ತೀನಿ ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಆಮೇಲೆ ಹೀಗೆ ಪಾಯಸ ಈ ಥರದ್ದೆಲ್ಲ ಮಾಡ್ತೀನಿ ನಾನು ಅಷ್ಟೇ